ತುಮಕೂರು ಜಿಲ್ಲೆಯಲ್ಲಿ ವಸತಿ ನಿಲಯಗಳಿಗೆ ಯಾವುದೇ ಕೊರತೆ ಇಲ್ಲ ಅಂತ ನನ್ನ ಭಾವನೆ ಯಾಕಂದರೆ ನಾನು ಕೂಡ ಒಬ್ಬ ಕಾಲೇಜಿನ ವಿದ್ಯಾರ್ಥಿನಿ ಆಗಿರೋದರಿಂದ ನಾನೂ ಕೂಡ ವಸತಿ ನಿಲಯದಲ್ಲೇ ಇರುವುದರಿಂದ ಹಾ ಆ ಕಾರಣದಿಂದಾಗಿ ಹೇಳ್ತಿದ್ದೀನಿ ತುಮಕೂರಲ್ಲಿ ಹಾಸ್ಟೆಲನ್ನ ಅಥವಾ ವಸತಿ ನಿಲಯಗಳನ್ನು ಹುಡ್ಕೋದು ಅಷ್ಟು ತೊಂದರೆ ಅಂತ ಅನ್ಸೊಲ್ಲ ಯಾರಿಗೂ ಕೂಡ ಯಾಕಂದರೆ ಮೂಲೆ ಮೂಲೆಗಳಲ್ಲೂ ಕಾಣುತ್ತೆ ವಸತಿನಿಲಯಗಳು ಕಾಲೇಜಿ ಅದರಲ್ಲೂ ಕೂಡ ಕಾಲೇಜಿನ ಹಿಂಭಾಗ ಅಥವಾ ಮುಂಭಾಗದಲ್ಲಿ ತುಂಬಾ ವಸತಿನಿಲಯಗಳನ್ನು ನಾವು ನೋಡ್ಬೋದಾಗತ್ತೆ ಅದರಲ್ಲಿ ಪ್ರೈವೇಟ್ ಆಸ್ಟೆಲ್ಗಳು ಇರುತ್ತೆ ಗೌರ್ಮೆಂಟ್ ಹಾಸ್ಟೆಲ್ಗಳು ಕೂಡ ಇರುತ್ತೆ ಸರ್ಕಾರಿ ಹಾಸ್ಟೆಲ್ಗಳಲ್ಲಿ ಒಂದು ಉಪಯೋಗ ಏನು ಅಂದರೆ ಅದಕ್ಕೆ ಹಣ ಪಾವತಿ ಮಾಡೋ ಥರ ಇರೋದಿಲ್ಲ ಸೋ ಬಡವ ಬಡವ ವಿದ್ಯಾರ್ಥಿಗಳು ಅಥವಾ ಬಡವ್ರು ಆ ಹಾಸ್ಟೆಲ್ಗಳಿಗೆ ಆರಾಮಾಗಿ ಸೇರ್ಕೊಬೋದು ಆದರೆ ಒಂದು ತೊಂದರೆ ಏನು ಅಂದರೆ ಅಲ್ಲಿ ಊಟದ ಕೊರತೆ ತುಂಬಾ ಇರುತ್ತೆ ನನ್ನ ಸ್ನೇಹಿತರು ಹೇಳೊ ಥರದಲ್ಲಿ ಊಟ ತುಂಬಾ ಏನು ಕೆಟ್ಟದಾಗಿರುತ್ತೆ ಚೆನ್ನಾಗಿರಲ್ಲ ಅಂತ ಹೇಳ್ತಾರೆ ಅದೊಂದು ತುಂಬ ತೊಂದರೆಯಾಗಿ ನಿಮಗೆ ಪರಿಣಮಿಸ್ಬೋದು ಸರ್ಕಾರಿ ಹಾಸ್ಟೆಲ್ಗಳನ್ನ ನೋಡೋದಾದರೆ ಪ್ರೈವೇಟ್ ಆಸ್ಟೆಲ್ಗಳಲ್ಲಿ ಊಟ ತಿಂಡಿ ಎಲ್ಲ ಚೆನ್ನಾಗಿರತ್ತೆ ಆದರೆ ಹಣ ಪಾವತಿಸಬೇಕಾಗತ್ತೆ ಸ್ವಲ್ಪ ಆರ್ಥಿಕವಾಗಿ ಚೆನ್ನಾಗಿರೋರು ಪ್ರೈವೇಟ್ ಹಾಸ್ಟೆಲ್ಗಳಿಗೆ ಸೇರ್ಕೊಬೋದು ಅಥವಾ ಆರ್ಥಿಕವಾಗಿ ಸ್ವಲ್ಪ ಹಿಂದುಳಿದಂಥ ವಿದ್ಯಾರ್ಥಿಗಳು ಸರ್ಕಾರಿ ಆಸ್ಟೆಲ್ಗಳ ಪ್ರಯೋಜನವನ್ನು ಪಡ್ಕೊಬೋದಾಗುತ್ತೆ ಅದೇ ಥರ ಕೆಲಸಗಳಿಗೆ ಸೇರಿರೋವಂಥವರು ಈ ಸರ್ಕಾರಿ ಆಸ್ಟೆಲ್ಗಳಿಗೆ ಸೇರೋದಕ್ಕೆ ಆಗೋದಿಲ್ಲ ಏಕಂದರೆ ಸರ್ಕಾರಿ ಹಾಸ್ಟೆಲ್ಗಳು ಸೀಮಿತವಾಗಿರುತ್ತೆ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಪಡೀತಾ ಪಡೀತಕ್ಕಂಥ ವಿದ್ಯಾರ್ಥಿಗಳಿಗೆ ಮಾತ್ರವಾಗಿರುತ್ತೆ ಅದು ಕೆಲ್ಸಕ್ಕೆ ಹೋಗೋರಿಗೆಲ್ಲ ಆಸ್ಟೆಲ್ಗಳನ್ನ ನೀಡ್ಲಾಗೋದಿಲ್ಲ ಸರ್ಕಾರದಿಂದ ಆದ್ರಿಂದ ಅವ್ರ್ಗಳಿಗೆ ಉತ್ತಮ ಅಂದರೆ ಪಿ ಜಿ ಪಿ ಜಿಗಳು ಇವತ್ತಿಗೆ ತುಂಬಾ ಮುಂದುವರ್ದಿದೆ ಪಿ ಜಿಗಳು ಎಲ್ಲಿ ನೋಡಿದ್ರು ಸಿಕ್ತವೆ ಒಂದು ರೋಡಿಗೋದರೆ ಅಟ್ ಲೀಸ್ಟ್ ಒಂದಂತೂ ಪಿ ಜಿ ಇದ್ದೇ ಇರುತ್ತೆ ಆದ್ರೆ ಪಿ ಜಿಗಳಲ್ಲಿ ಆಸ್ಟೆಲ್ಗಳಿಗಿಂತ ತುಂಬ ಬೆಲೆ ಜಾಸ್ತಿ ಇರುತ್ತೆ ಆಸ್ಟೆಲ್ಗಳಲ್ಲಾದರೆ ವರ್ಷಕ್ಕಿಷ್ಟು ಅಂತ ಕಟ್ಟುತ್ತೀವಿ ನಾವು ಹಣವನ್ನು ಆದರೆ ಪಿ ಜಿಗಳಿಗೆ ಹಾಗಲ್ಲ ತಿಂಗಳಿಗೆ ಇಷ್ಟು ಅಂತ ಪಾವತಿಸಬೇಕಾಗತ್ತೆ ಪಿ ಜಿಗಳಿಗೆ ಪಿ ಜಿಗಳಿಗೆ ಬೆಲೆ ನೋಡೋದಾದರೆ ತಿಂಗಳಿಗೆ ಮೂರುವರೆ ಸಾವಿರದಿಂದ ನಾಲ್ಕು ಸಾವಿರ ರೂಪಾಯಿ ಹೇಳ್ತಾರೆ ಇವತ್ತಿಗೆ ವಾಸ್ತವದಲ್ಲಿ ಇವತ್ತಿಗೆ ಹೇಳುವಂಥ ಹಣ ಕಟ್ಟಬೇಕಾಗಿರೋವಂಥದ್ದು ತುಂಬ ಕಡಿಮೆ ಕಡಿಮೆ ದರದಲ್ಲಿ ಸಿಗುತ್ತೆ ಪಿ ಜಿಗಳು ಅನ್ನೋದಾದರೆ ಮೂರು ಸಾವಿರ ರೂಪಾಯಿ ಆ ಥರ ಮೂರು ಸಾವಿರ ರೂಪಾಯಿ ಕೊಟ್ಟೋಗೋದರಿಂದ ಒಂದು ಏನು ಅಂದರೆ ಅವರು ಹಾಲಲ್ಲೇ ಮಲ್ಕೋಬೇಕಾಗತ್ತೆ ನಾವು ಸಪ್ರೇಟಾಗಿ ನಮಗೆ ಒಂದು ರೂಮ್ ಬೇಕು ಅನ್ನೋದಾದರೆ ನಾವು ಇನ್ನೂ ಸ್ವಲ್ಪ ದುಡ್ಡು ಕೊಟ್ಟು ಅಂದರೆ ಮೂರೂವರೆ ಸಾವಿರ ರೂಪಾಯಿ ನಾಲ್ಕು ಸಾವಿರ ರೂಪಾಯಿ ಕೊಟ್ಟರೆ ನಮಗೆ ಸಪ್ರೆಟಾಗಿ ಕೋಣೆ ಇರುವಂಥ ರೂಮ್ಗಳು ಸಿಕ್ತವೆ ಇಲ್ಲ ಅಂದರೆ ಎಲ್ಲರ ಜೊತೆ ನಾವು ಹಾಲಲ್ಲೇ ಮಲ್ಕೋಬೇಕಾಗತ್ತೆ ಹಾಲಲ್ಲೇ ಕುತ್ಕೊಂಡು ಓದ್ಕೊಬೇಕಾಗುತ್ತೆ ಈ ಥರ ಪರಿಸ್ಥಿತಿಗಳನ್ನ ಎದುರಿಸಬೇಕಾಗುತ್ತೆ ಪಿ ಜಿಗಳಲ್ಲಿ ಮತ್ತು ಪಿ ಜಿಗಳಲ್ಲಿ ಊಟ ಚೆನ್ನಾಗಿರುತ್ತೆ ಅಂತಲೂ ಹೇಳಕ್ಕೋಗಲ್ಲ ಚೆನ್ನಾಗಿರಲ್ಲ ಅಂತಲೂ ಕೂಡ ಹೇಳೋಕಾಗಲ್ಲ ನಮಗೆ ಅಲ್ಲಿ ಹೊಂದಾಣ್ಕೆ ಆಗುತ್ತೋ ಇಲ್ಲವೋ ಅನ್ನೋದು ನಮ್ಮ ರುಚಿ ಮೇಲೆ ನಿರ್ಧಾರ ಆಗಿರುತ್ತೆ ಹಾಗಾಗಿ ಪಿ ಜಿಗಳಲ್ಲಿ ಸಮಸ್ಯೆಗಳು ತುಂಬಾ ಇರುತ್ತೆ ಆದರೆ ಹಾಸ್ಟೆಲಿಗೆ ಕಂಪೇರ್ ಮಾಡಿದ್ರೆ ಪಿ ಜಿ ಉತ್ತಮ ಅಂತ ಅನಿಸುತ್ತೆ ಆದರೆ ಪಿ ಜಿನಲ್ಲಿ ಹಣದ್ದು ಆರ್ಥಿಕವಾಗಿ ಮುಂದು ಮುಂದೆ ಇರೋರು ಮಾತ್ರ ಪಿ ಜಿಗಳಲ್ಲಿ ಇರೋಕ್ಕೆ ಸಾಧ್ಯ ಇಲ್ಲ ಅಂದರೆ ಆಸ್ಟೆಲೇ ಉತ್ತಮ ಅಂತ ನನಗೆ ಅನಿಸುತ್ತೆ ವಿದ್ಯಾರ್ಥಿಗಳು ಈಗ ಕೆಲ್ಸಕ್ಕೆ ಹೋಗೋರು ಮಾತ್ರ ಅಲ್ಲ ವಿದ್ಯಾರ್ಥಿಗಳು ಕೂಡ ಹಾಸ್ಟೆಲ್ ಬೇಡ ಅಂತೇಳಿ ಪಿ ಜಿ ಕಡೆ ಮುಖ ಮಾಡಿರೋದನ್ನ ಕೂಡ ನಾವು ನೋಡಿರ್ತಿವಿ ಏಕಂದರೆ ಹಾಸ್ಟೆಲ್ಗಳಲ್ಲಿ ಊಟ ಚೆನ್ನಾಗಿರಲ್ಲ ಅನ್ನೊ ಕಾರಣಕ್ಕಾಗಿ ಎಲ್ಲ ಪಿ ಜಿಲಿ ಸೇರಿರ್ತಾರೆ ಪಿ ಜಿಗೂ ಹಾಸ್ಟೆಲ್ಗೂ ತುಂಬ ವ್ಯತ್ಯಾಸ ಇದೆ ಪಿ ಜಿಲಿ ಏನು ಕಡ್ಡಾಯವಾಗಿ ಇಂಥಿಂಥ ನಿಯಮಗಳನ್ನ ಪಾಲಿಸಲೇಬೇಕು ಅಂತ ಇರುತ್ತೆ ಅದೇ ಪಿ ಜಿಗಳಲ್ಲಿ ಆ ಥರ ಇರೋದಿಲ್ಲ ಪಿ ಜಿ ಸಾಮಾನ್ಯವಾಗಿ ಮನೆ ಥರಾನೆ ಇರುತ್ತೆ ಆದ್ರೆ ಕೆಲವೊಂದು ಏನು ಅಂದರೆ ಜನಗಳ ಮಧ್ಯದಲ್ಲಿ ಇರಬೇಕು ಮನೆಗಳಲ್ಲಿ ಅಷ್ಟು ಜನ ಇರೋದಿಲ್ಲ ಪ್ರಶಾಂತವಾಗಿ ಇರುತ್ತೆ ಅಲ್ಲಷ್ಟು ಪ್ರಶಾಂತತೆ ಇರುತ್ತೊ ಇಲ್ಲವೋ ಗೊತ್ತಿಲ್ಲ ಆದರೆ ಪಿ ಜಿಗಳು ಮನೆ ಫೀಲಿಂಗನ್ನ ಕೊಡುತ್ತೆ ಅಥವಾ ಮನೆ ಭಾವನೆಗಳನ್ನು ಕೊಡುತ್ತೆ ಅನ್ನೋದು ಸುಳ್ಳಲ್ಲ ಆದ್ದರಿಂದ ಪಿ ಜಿ ಉತ್ತಮ ನನ್ನ ಪ್ರಕಾರ ಅದೇ ಥರವಾಗಿ ಒಂದು ಬಾಡಿಗೆ ಮನೇನ ತುಮ್ಕೂರಲ್ಲಿ ನೋಡೋದು ಅಂದರೆ ತುಂಬಾ ಕಷ್ಟ ಏಕಂದರೆ ಬಾಡಿಗೆ ಮನೆ ನಮ್ಮ ದರದಲ್ಲಿ ಸಿಗೋದು ತುಂಬಾ ಹುಡುಕ್ಬೇಕಾಗುತ್ತೆ ನಮ್ಮ ದರಕ್ಕೆ ಸಿಗಬೇಕು ಅಂದರೆ ನಮ್ಮಲ್ಲಿರೋ ಬಜೆಟಿಗೆ ಸಿಗಬೇಕು ಅಂದರೆ ಇವತ್ತಿಗೆ ಒಂದು ಬಾಡಿಗೆ ಮನೆ ನೋಡೋಕ್ಕೆ ಹೋದರೂ ಕೂಡ ಒಂದು ಸಣ್ಣ ಕೋಣೆ ಸೀಟಿನ ಮನೆ ಒಂದು ಅಡುಗೆ ಮನೆ ಚಿಕ್ಕದು ಒಂದು ನಡುಮನೆ ಒಂದು ಬಚ್ಚಲು ಮನೆ ಇಷ್ಟಿರೋ ಮನೆಗೂ ಕೂಡ ಇವತ್ತಿಗೆ ಸಿಟಿಗಳಲ್ಲಿ ಹೇಳೋದು ಬೆಲೆ ಎಷ್ಟು ಅಂದರೆ ಬಾಡಿಗೆ ಮನೆಗೆ ತಿಂಗಳಿಗೆ ಮೂರೂವರೆ ಸಾವಿರ ರೂಪಾಯಿ ಆ ಥರ ಹೇಳ್ತಾರೆ ಅನಿಸುತ್ತೆ ನಮಗೆ ಇಷ್ಟೊಂದು ದುಡ್ಡಾ ಇಷ್ಟು ಚಿಕ್ಕ ಮನೆಗೆ ಅಂತ ಆದರೆ ಖಂಡಿತವಾಗ್ಯೂ ಬಾಡಿಗೆ ಮನೆಗಳು ತುಂಬಾ ಜಾಸ್ತಿ ತುಂಬಾ ಜಾಸ್ತಿ ಇದೆ ನಮ್ಗಳ್ಗೆ ಅನಿಸುತ್ತೆ ಇಷ್ಟೊಂದು ದುಡ್ಡು ಕೊಟ್ಟು ಬರಬೇಕಾ ಇಲ್ಲಿಗೆ ಅಂತೇಳಿ ಆದರೆ ಬೇರೆ ದಾರಿ ಇರೋಲ್ಲ ಕೆಲಸ ಹುಡುಕೊಂಬಂದಿರೋರು ಇರಲೇ ಬೇಕಾಗುತ್ತೆ ಇನ್ನು ಮೋಲ್ಡ್ ಮನೆಗಳ್ಗೆ ಹೋದರಂತೂ ಬಾಡಿಗೆ ರೇಟ್ ಕೇಳೊ ಇಲ್ಲ ತುಂಬಾ ಜಾಸ್ತಿ ಇರುತ್ತೆ ಏನೂ ಅಂದರೆ ಎಷ್ಟಿರ್ಬೋದು ಅಂದರೆ ಒಂದು ಐದು ಸಾವಿರ ಇರುತ್ತೆ ಮ್ಯಾಕ್ಸಿಮಮ್ ಅಂತ ಅಂದರೆ ಒಂದು ನಾರ್ಮಲ್ ಆಗಿ ಇರುವಂಥ ಮನೆಗಳೇ ಕೂಡ ಇನ್ನು ತುಂಬ ದೊಡ್ಡ ದೊಡ್ಡ ಮನೆಗಳು ನಾವು ಡುಪ್ಲೆಕ್ಸ್ ಆಗಿರ್ತೀವಿ ಆ ಥರ ನೋಡೋದಾದರೆ ಇನ್ನೂ ತುಂಬ ಜಾಸ್ತಿ ಇರುತ್ತೆ ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ನಾವು ದುಡ್ಡು ಕೊಟ್ಟಂಗೆಲ್ಲ ಬಾಡಿಗೆ ಮನೆಗಳು ಏನು ಬದಲಾವಣೆ ಆಗ್ತಾ ಇರುತ್ತೆ